ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನನಗೆ ಫೋಟೋಗ್ರಫಿ ಮೇಲೆ ನನಗೆ ತುಂಬ ಆಸಕ್ತಿ ಇತ್ತು ಏಕೆಂದ್ರೆ ಅದೊಂದು ನನ್ನ ಆಬಿಯಾಗಿಯೆ ನಾನು ಬೆಳೆಸಿಕೊಂಡೆ ಅವಾಗ್ಲಿಂದನು ಕೂಡ ನಾನು ನಾನು ಅವಾಗೆಲ್ಲ ಯಾವ ರೀತಿ ಇದ್ದೆ ಅಂದರೆ ನಾನು ಆವಾಗಲೆ ಚಿಕ್ಕ ಕ್ಯಾಮೆರ ಮತ್ತು ನಮ್ಮ ನಾವು ಚಿಕ್ಕವರಿದ್ದಾಗೆಲ್ಲ ಇವಾಗಿರೊ ಥರ ಸ್ಮಾರ್ಟ್ ಫೋನ್ಗಳು ಈ ರೀತಿ ಎಲ್ಲ ಇರಲಿಲ್ಲ ಆವಾಗೆಲ್ಲ ಏನಿದ್ದರೂ ಚಿಕ್ಕದು ರೀಲ್ಸ್ ಕ್ಯಾಮ್ರಾಗಳು ಈ ರೀತಿ ಎಲ್ಲ ಬರುವುದು ಅದರಲ್ಲಿ ಫೋಟೊ ತೆಗೆಯೋಕೆ ತುಂಬ ಕಷ್ಟವಾಗ್ತಿತ್ತು ಆದರೆ ಕಲೀಕ್ ತೆಗಿಯೋಕ್ಕೆ ಕಷ್ಟಾವಾಗ್ತಿತ್ತು ಆದರೆ ಕಲೀತಿದ್ವಿ ನಾವು ಯಾವ ರೀತಿ ಫೋಟೊ ನಾವು ಯಾವ ಬೆಳಕಲ್ಲಿ ಎಷ್ಟು ತೆಗೀಬೇಕು ಅನ್ನೋದೆಲ್ಲ ನಾವು ಅವಾಗಲೇ ತಿಳ್ಕೊಂಡಿದ್ವಿ ಆದರೆ ಇವಾಗೆಲ್ಲ ಹಂಗಲ್ಲ ಇವಾಗೆಲ್ಲ ತುಂಬ ಟೆಕ್ನಾಲಜಿ ಮುಂದೆನೇ ಮತ್ತು ಇವಾಗೆಲ್ಲ ಫೋಟೊಗ್ರಫಿಲಿ ತುಂಬ ಒಳ್ಳೊಳ್ಳೆ ಲೆನ್ಸ್ಗಳೆ ಇದೆ ಅದು ಬರಿ ಲಕ್ಷ ಕೋಟಿ ಈ ರೀತಿ ಈ ರೇಂಜ್ವರೆಗೂ ಫೋಟೊದು ಲೆನ್ಸ್ಗಳು ಇರೋದರಿಂದ ಕ್ಯಾಮ್ರಾಗೆ ಅದು ಜನಗಳಿಗೆ ತುಂಬ ಆಸಕ್ತಿ ಇರುತ್ತೆ ಈ ಥರ ಲೆನ್ಸ್ಗಳು ಯೂಸ್ ಮಾಡಿದಾಗ ಯಾವ ರೀತಿ ಫೋಟೊ ಬರುತ್ತೆ ಅಂತ ಅದೆ ರೀತಿ ನನಗೂ ಕೂಡ ನಾನು ಫೋಟೊಗ್ರಾಫಿಗೆಲ್ಲ ನಾನು ಮಾಡ್ಬೇಕಾದರೆಲ್ಲ ನಾನು ತುಂಬ ಕಷ್ಟಪಟ್ಟು ತುಂಬ ಒಂದು ಒಳ್ಳೆ ಜಾಗಗಳನ್ನ ಹುಡುಕಿ ನಾನು ಹೋಗಿ ಫೋಟೊವನ್ನು ತೆಗೆಯುತ್ತಿದ್ದೆ ಅದು ಯಾವ ರೀತಿ ಬರುತ್ತಿತ್ತು ಅಂದರೆ ನಾನು ಕರೆಕ್ಟ್ ಟೈಮಿಗೆ ಕಾಯ್ತಿದ್ದೆ ಬಿಸಿಲು ಬಿಸಿಲಿದ್ದಾಗ ಈ ತ್ ಈ ರೀ ಈ ಥರ ಜಾಗಗಳಿಗೆ ಹೋಗಬೇಕು ಮಳೆ ಬಂದಾಗ ಈ ಥರ ಜಾಗಗಳಿಗೆ ಬರಬೇಕು ಮತ್ತು ಚಳಿಗಾಲದಲ್ಲಿ ಈ ಥರ ಜಾಗಗಳ್ಗೆ ಹೋಗ್ಬೇಕಂತ ನಾನು ಮುಂಚೆಯೇ ನಿರ್ಧರಿಸಿಕೊಳ್ತಿದ್ದೆ ಇದು ಹೆಂಗೆ ಸಹಾಯ ಮಾಡುತ್ತೆ ಅಂದರೆ ಇವಾಗ ಬಿಸಿಲಿದ್ದಾಗ ನಾವು ಬೆಟ್ಟಗುಡ್ಡಗಳು ಈ ರೀತಿಯ ಫೋಟೊಗಳು ತೆಗೆದಾಗ ಅದು ತುಂಬ ಸುಂದರವಾಗಿ ಬರುತ್ತೆ ಅದೆ ನಾವು ಮಳೆಗಾಲದಲ್ಲಿ ನಾವು ಮರ ಗಿಡಗಳು ಈ ರೀತಿ ಫೋಟೊಗಳು ತೆಗೆದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಚಳಿಗಾಲದಲ್ಲಿ ನಾವು ಮಂಜು ಕರಗಿ ಹಿಮ ಬೀಳೋದು ಈ ರೀತಿಯ ಜಾಗಗಳಿಗೆ ನಾವು ಫೋಟೋಗ್ರಾಫಿಗಳು ಮಾಡಿದಾಗ ಅದು ತುಂಬ ಸುಂದರವಾಗಿ ನಾವು ಬರುತ್ತೆ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಾನು ಯಾವ ರೀತಿ ತೆಗಿತಿದ್ದೆ ಅಂದರೆ ನಾನು ನಾನು ಇವಾಗ ಯಾವ್ದಾರ ಒಂದು ಫೋಟೊ ತೆಗಿಬೇಕೆಂದರೆ ನಾನು ಯೋಚನೆ ಮಾಡ್ತಿದ್ದೆ ಇಲ್ಲಿ ಇವಾಗ ಲೈಟಿಂಗ್ ಕರೆಕ್ಟಾಗಿ ಇದೆಯಾ ಇಲ್ಲಾಂದರೆ ನಾವು ಇಷ್ಟು ಈ ಶೇಡ್ ಯೂಸ್ ಮಾಡ್ಬೇಕು ಕ್ಯಾಮ್ರಾದಲ್ಲಿ ಅಂತ ಈ ರೀತಿಯೆಲ್ಲ ನಾನು ಮೈಂಡ್ ಯೂಸ್ ಮಾಡಿ ನಾನು ಫೋಟೊಗ್ರಫಿ ಮಾಡ್ತಿದ್ದೆ ಮತ್ತೆ ನಾನು ನಾನು ತೆಗೆದಿರೊ ಫೋಟೊಗಳನ್ನ ಫಶ್ಟು ನಾನು ಫ್ರೆಂಡ್ಸ್ಗಳಿಗೆ ತೋರಿಸ್ತಿದ್ದೆ ಏಕೆಂದರೆ ನನಗೆ ಅವ್ರು ಗೊತ್ತಾಗೋದು ಅವ್ರು ಯಾರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಆವಾಗ ಅವರಿಗೆ ಖುಷಿಯಾದರೆ ಈ ಫೋಟೊ ಚೆನ್ನಾಗಿದೆ ಅಂತ ಇಲ್ಲ ಮಾಮೂಲಿ ನಾರ್ಮಲಾಗಿದ್ದರೆ ಇದು ಮಾಮೂಲಿ ಕ್ಯಾಶುವಲ್ ಫೋಟೊ ಇದೆಲ್ಲ ಪ್ರತಿಯೊಬ್ಬರ ಮನುಷ್ಯರು ತೆಗೆಯೊ ಫೋಟೊ ಅಂತ ನಾನು ನಿರ್ಧರಿಸಿದೆ ಆದ್ದರಿಂದ ಆದಷ್ಟು ನಾನು ತುಂಬ ಸುಂದರವಾಗಿರೊ ಜಾಗನ ಹುಡುಕಿ ತುಂಬ ಚೆನ್ನಾಗಿ ಫೋಟೊಗ್ರಾಫಿ ಮಾಡೋದಕ್ಕೆ ನನಗೂ ತುಂಬ ಇಷ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ